ನಾವು ನಮ್ಮ ಮನೆಯನ್ನು ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ದಿನನಿತ್ಯ ನಾವು ಕಸವನ್ನು ಒಡಿಯಬೇಕು ನೆಲವನ್ನು ನಾವು ಒರೆಸ್ಲೇಬೇಕು ಏಕೆ ಅಂದರೆ ನಾವು ದಿನನಿತ್ಯ ಸಚ್ಛವಾಗಿದ್ದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಇವಾಗಿಂದ ಅಲ್ಲ ಮುಂಚೆಯಿಂದ ಮುಂಚಿನ ಕಾಲದಿಂದ ಇದು ನಡೆದುಕೊಂಡು ಬಂದ ಪದ್ಧತಿ ಯಾಕೆಂದರೆ ನಾವು ಎಷ್ಟು ಸ್ವಚ್ಛವಾಗಿರ್ತೀವಿ ಆವಾಗ ನಮಗೆ ಆರೋಗ್ಯವಾಗಿಯೂ ಇರ್ತೀವಿ ಮತ್ತೆ ನಮ್ಮ ಮನಸ್ಥಿತಿಯೂ ಚೆನ್ನಾಗಿರುತ್ತೆ ಏಕೆ ಯಾವ ನಮಗೆ ಕೆಟ್ಟಾಲೋಚನೆಗಳು ಈ ರೀತಿ ಕೂಡ ಬರೋದಿಲ್ಲ ನಾವು ಆದಷ್ಟು ಸ್ವಚ್ಛವಾಗಿದ್ದಷ್ಟು ನಮ್ಮ ಮಕ್ಳಿಗೆ ಮತ್ತೆ ವಯಸ್ಸಾದವ್ರಿಗು ಕೂಡ ಒಳ್ಳೆಯದು ಯಾವುದೇ ರೋಗಗಳು ಅಂಟಲ್ಲ ಮತ್ತೆ ಯಾವುದೇ ಬ್ಯಾಕ್ಟೀರಿಯಾಗಳು ಬರಲ್ಲ ಈ ರೀತಿಯಲ್ಲಿ ಇರ್ತಾವೆ ಸ್ವಚ್ಛವಾಗಿರಲು ಆದರೆ ನಾವು ಹಸುವಿನ ಸಗಣಿಯಿಂದ ನೆಲವನ್ನು ಸಾರಿಸ್ತಿದ್ರೆ ಅದು ಬರೀ ಕ್ಲೀನಾಗಿರೋಕೆ ಅಂತನೇ ಅಲ್ಲ ಎಷ್ಟು ಒಳ್ಳೆಯದು ಅಂದರೆ ಯಾವುದೇ ಬ್ಯಾಕ್ಟೀರಿಯಾಗಳು ಬರಲ್ಲ ಯಾವುದೇ ಆರೋಗ್ಯಕ್ಕೆ ತೊಂದರೆ ಕೂಡ ಬರಲ್ಲ ಎಲ್ಲ ಆರೋಗ್ಯವೂ ವಾಸಿ ಆಗೋ ಶಕ್ತಿ ಕೂಡ ಆ ಸಗಣಿಯಲ್ಲಿರುತ್ತೆ ಅಂತಾರೆ ಏಕೆ ಅಂದರೆ ಹಸುವಿನ ಸಗಣಿಯಿಂದ ಯಾವ ಹುಳಗಳು ಕೂಡ ಬರುವುದಿಲ್ಲ ಯಾವ ಬ್ಯಾಕ್ಟೀರಿಯಾ ಯಾವ ಫಂಗಸ್ ಯಾವ ವೈರಸ್ ಕೂಡ ಅಂಟುವುದಿಲ್ಲ ಈ ರೀತಿ ಔಷಧಿ ಅಂಶಗಳು ಸಗಣಿಯಲ್ಲಿರತ್ತೆ ಅದಕ್ಕೆ ನಮ್ಮ ದೇಶದಲ್ಲಿ ಮುಂಚಿನ ಹಳೆ ಕಾಲದಿಂದ ಕೂಡ ಮನೆ ಬಾಗಿಲ ಮುಂದೆ ಸಗಣಿಯಿಂದ ನೆಲವನ್ನು ಸಾರಿಸ್ತಾರೆ ಈ ರೀತಿ ಮುಂಚೆಯಿಂದಲೂ ಮಾಡ್ಕೊಂಡ್ಬದಿದ್ದಾರೆ ಈಗಲೂ ಕೂಡ ಎಲ್ಲರೂ ಎಷ್ಟೋ ಜನ ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ ಯಾಕೆಂದರೆ ಅವ್ರಿಗೆ ಗೊತ್ತು ಸುಮ್ಮನೆ ನಾವು ಫೆನಾಯ್ಲು ಈ ಥರ ಹಾಕಿ ನಾವೆಲ್ಲ ಮಾಡೋದ್ರ ಬದಲು ಈ ರೀತಿ ನಾವು ಹಳ್ಳಿಗಳ ಕಡೆ ಈಗಲೂ ಕೂಡ ನಾವು ಮಾಡ್ತಿದ್ದಾರೆ ಜನಗಳು ನಾವು ಕೂಡ ನಮ್ಮ ಹಳ್ಳಿ ಸೈಡಲ್ಲ ನಾವು ಈ ಸಗಣಿಯಿಂದನೇ ನಾವು ನೆಲವನ್ನು ಸಾರಿಸ್ತೀವಿ ಯಾಕೆಂದರೆ ಅದು ತುಂಬ ಆರೋಗ್ಯಕ್ಕೆ ಲಾಭ ಆದ್ದರಿಂದ ಎಲ್ಲ ಮನುಷ್ಯರಿಗು ಅರೋಗ್ಯ ಮುಖ್ಯ ಯಾರಿಗೂ ಆರೋಗ್ಯವನ್ನು ಹಾಳ್ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅದನ್ನು ತಿಳಿದು ತಿಳಿದಿದ್ದವರು ಈ ರೀತಿ ಬಾಳ್ತಾರೆ ತಿಳಿದಿಲ್ದವ್ರು ಬೇರೆ ರೀತಿ ಬಾಳೋಕ್ಕೆ ಪ್ರಯತ್ನ ಪಡ್ತಾರೆ ಅವರು ಆದಷ್ಟು ನಾವು ತಿಳಿದು ಬಾಳಬೇಕು ಯಾಕೆಂದರೆ ನಮ್ಮ ಮುಂಚಿನ ಹಿರಿಯರಿಗೆ ಗೊತ್ತಿತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಅದೇ ರೀತಿ ಬದುಕಿದ್ರೆ ತುಂಬ ಜನರಿಗೂ ಒಳ್ಳೆಯದು ತುಂಬ ಜನ ಆರೋಗ್ಯಕ್ಕೂ ಒಳ್ಳೆಯದು ಎಂದು ಹಿರಿಯರು ಕೂಡ ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು